ನಮಸ್ತೆ ಹಾಂ ನಾವು ಹೌದು ಹಾಂ ನಿಮಿಗೆ ಏನಾಗಬೇಕು ಹಾಂ

ಹಾಂ ನಮ್ಮದು ಗಾಡಿ ಭಾಳ ಏರ್ ಕಂಡೀಸ್ ಎ ಸಿ ಹಾಂ ಭಾರಿ ಒಳ್ಳೆ ಸೌಲಭ್ಯ ಒದಗಿಸ್ತೇವೆ ಹಾಂ ಹತ್ತು ಮಂದಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಸೇರಿ ಹತ್ತು ದಿವ್ಸಕ್ಕೆ ಮೂವತ್ತು ಸಾವಿರ ರೂಪಾಯಿ ಆಗ್ತದೆ ಹೌದು ಅದರಲ್ಲಿ ನಿಮಗೆ ನಮ್ಮ ಒಂದು ಉಚಿತವಾಗಿರುವಂತ ಈ ವರ್ಷ ನಿಮಗೆ ಅದು ರಿಯಾಯತಿ ದರದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಾವು ಒದಗಿಸ್ತಾ ಇದ್ದೇವೆ ಮತ್ತೆ ಹೌದ್ ಆಮೇಲೆ ನಿಮಗೆ ಆ ವಿಶ್ವೇಶ್ವರ ದೇವಸ್ಥಾನಗಳಿಗೆ ಮತ್ತೆ ಬೇರೆ ಕಡೆಗಳಿಗೆಲ್ಲ ಹೋಗ್ಬೇಕ್ ಹಾಂ ಬೇರೆ ಕಡೆಗಳಿಗೆ ನಿಮಗೆ ಬೇಕ ನೋಡಬೇಕಾ ಅಲ್ಲಿ ಹತ್ತಿರದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿವೆ ಅದನ್ನು ತೋರಿಸ್ಬೇಕಾರೆ ಸ್ವಲ್ಪ ಹೆಚ್ಚು ಕೊಡಬೇಕಾಗ್ತದೆ ಅದು ಯಾಕೆ ಅಂತೇಳಿದ್ರೆ ನಮ್ಮ ಇಪ್ಪತೈದು ಸಾವಿರ ರೂಪಾಯಿ ಅಲ್ಲಿ ವಿಶ್ವೇಶ್ವರ ದೇವಸ್ಥಾನ ಅದು ಮಾತ್ರ ಬರೋದು ಮತ್ತೆ ಉಳಿದ ದೇವಸ್ಥಾನಗಳಿಗೆ ಅಂದರೆ ಐದು ಸಾವಿರ ರೂಪಾಯಿ ನಾವು ಕನ್ಸೆಷನ್ ಕೊಟ್ಟಿದ್ದೇವೆ ಆಯ್ತಾಯ್ತು ಆಗಲಿ ನಮ್ಮ ಬೇರೆ ದೇವಸ್ಥಾನಗಳಲ್ಲಿ ಸ್ವಲ್ಪ ರಿಯಾಯಿತಿ ತೋರಿಸುವ ಹಾಂ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ವಲ್ಪ ಇದು ಮತ್ತೆ ಎಲ್ಲ ನಿಮಗೆ ಎಲ್ಲ ಫ್ರೀಯೇ ಊಟ ತಿಂಡಿದೆಲ್ಲ ನಾವೇ ನೋಡಿಕೊಳ್ತೇವೆ ಮಕ್ ಆ ವ್ಯವಸ್ಥೆನು ಕೂಡ ಮಾಡುವ ಹೌದು ಹಾಂ ನಮ್ಮದು ಹಾಂ ಇಲ್ಲ ನಿಮ್ಮ ನಮ್ಮ ಸೇವೆ ಅಂತೇಳಿದರೆ ಸೇ ನಿಮ್ಮ ಯಾರು ಪ್ರಯಾಣ ಪ್ರಯಾಣಿಕರು ಯಾರೆಲ್ಲ ಇದ್ದಾರೆ ಯಾತ್ರಾರ್ಥಿಗಳು ಅವರು ಸಂತೋಷ ಪಟ್ಟುಕೊಂಡು ವಿಶ್ವೇಶ್ವರಯ್ಯ ವಿಶ್ವೇಶ್ವರನ ದರ್ಶನ ಮಾಡಿಕೊಂಡು ಪುಣ್ಯ ಸಂಪಾದನೆಯನ್ನ ಮಾಡಿಕೊಂಡು ಸಂತೋಷವಾಗಿ ಬರ್ಬೇಕು ಹಾಂ ಹಾಂ ಆಯ್ತು ಹಾಂ ನೋಡಿ ಇನ್ನು ಗೊತ್ತಾಗ್ತದೆ ನಿಮಗೆ ಹತ್ ಒಳ್ಳೆಯ ಸೇವೆಯನ್ನು ಮಾಡ್ತೇವೆ ಹಾಂ ಆಯ್ತು ಈಗಲೆ ಬುಕ್ ಮಾಡ್ತೇನೆ ಆಯ್ತಾಯ್ತು ಆಯ್ತು ಆಯ್ತು ಆಯ್ತು ಆಯಿತು ಓಕೆ ಆಯಿತು ಆಯಿತು ಆಯ್ತು ಆಯ್ತು ಆಯ್ತು